ಅಂತ್ಯಕ್ರಿಯೆ ಸಂಬಂಧಿಸಿದಂತೆ ನಮ್ಮ ಹಳ್ಳಿಯಲ್ಲಿ ನಾನು ನೋಡಿರೋ ಪ್ರಕಾರ ಮೂರು ರೀತಿಯಾದ ಒಂದು ಅಂತ್ಯಕ್ರಿಯೆಯನ್ನು ನೋಡಿದ್ದೀನಿ ಎಕ್ಸಾಂಪಲ್ ಯಾವ ರೀತಿ ಅಂದರೆ ಮೂರು ರೀತಿಯ ಅದು ಬಂದವಾಗ ಮದುವೆಗೆ ಮುಂಚೆ ಯಾರು ಸಾವನ್ನಪ್ಪಿರ್ತಾರೋ ಅವ್ರಿಗೆ ಆದ ಅವ್ರಿಗೆ ಅವ್ರದ್ದೇ ರೀತಿಯಾದ ಒಂದು ಅಂತ್ಯಕ್ರಿಯೆ ಮಾಡ್ತಾರೆ ಮದುವೆಯ ನಂತರ ಗಂಡ ಸತ್ತರೆ ಅದೇ ರೀ ಅದು ಒಂದು ರೀತಿಯಾದ ಅಂತ್ಯಕ್ರಿಯೆ ಆಗಿರುತ್ತದೆ ಮದುವೆಯ ನಂತರ ಹೆಂಡತಿ ಮುತ್ತೈದೆ ಸಾವನ್ನು ಏನಾದ್ರೂ ಮ ಸತ್ತಿದ್ದಾರೆ ಅಂತಂದರೆ ಅವ್ರಿಗೆ ಅದೇ ರೀತಿಯಾದ ಒಂದು ಅಂತ್ಯಕ್ರಿಯೆ ಮಾಡ್ತಾರೆ ನಾನು ಮೊದಲನೇದಾಗಿ ಒಂದು ಮದುವೆ ಮುಂಚೆ ಚಿಕ್ಕ ವಯಸ್ಸಿನಲ್ಲೇ ಯಾರಾದರೂ ತೀರಿಕೊಂಡಿದ್ದಾರೆ ಅಂದರೆ ಅವ್ರಿಗೆ ಯಾವ ರೀತಿಯ ಒಂದು ಅಂತ್ಯಕ್ರಿಯೆ ಮಾಡ್ತಾರೆಂದರೆ ಅಲ್ಲಿ ಯಾವುದೇ ರೀತಿಯಾದ ತಮಟೆ ಇರಲ್ಲ ತಮಟೆ ಸೌಂಡ್ ಬಾರಿಸ್ಕೊಂಡು ಹೋಗ್ತಾರಲ್ಲ ಅದು ಇರಲ್ಲ ಒಂದು ಇತ್ತೀಚಿನ ದಿನಗಳಲ್ಲಿ ನೋಡ್ತಾಯಿದ್ದೀವಿ ಸ್ವಲ್ಪ ಜನಕ್ಕೆ ನಾವು ಪಟಾಕಿಯನ್ನು ಬಾರಿಸ್ಕೊಂಡು ಪಟಾಕಿಯನ್ನು ಹೊಡ್ಸ್ ಹೊಡೀತಾರೆ ಆ ಥರ ಯಾವುದೇ ರೀತಿಯಾಗಿರಲ್ಲ ತುಂಬ ದುಃಖದಿಂದ ತುಂಬ ಕಷ್ಟದಿಂದ ಅವರನ್ನು ಎತ್ಕೊಂಡು ಹೋಗಿ ಮಣ್ಣು ಮಾಡ್ತಾರೆ ಅವರು ಏನಾದ್ರೂ ಬ್ರಾಹ್ಮಣರಾಗಿದ್ದರೆ ಹೆಣವನ್ನು ಸುಡ್ತಾರೆ ಇಲ್ಲ ಅಂದರೆ ಎತ್ಕೊಂಡು ಹೋಗಿ ಮಣ್ಣು ಮಾಡ್ತಾರೆ ಅದೇ ರೀತಿಯಾಗಿ ಗಂಡ ಸತ್ತಿದ್ದಾನೆ ಮದುವೆ ಆದ ನಂತರ ಗಂಡ ಸತ್ತಿದ್ದಾನೆ ಅಂದರೆ ಅವರಿಗೆ ಒಂದು ತಮಟೆ ಸೌಂಡ್ ಇರುತ್ತೆ ಅದು ನೋವಿರುತ್ತೆ ತುಂಬ ಕಷ್ಟ ಆಗ್ತಾಯಿರುತ್ತೆ ಮನೆಯ ಸಂಸಾರದ ಜವಾಬ್ದಾರಿ ಹೊತ್ಕೊಂಡಿರೋ ಒಂದು ಮನೆಯ ಒಂದು ಪಿಲ್ಲರ್ ಅಂತಾರಲ್ವ ಒಂದು ಬಲಗೈ ಅಂತಾರಲ್ವ ಅದನ್ನು ಕಳ್ಕೊಂಡಿದ್ದೀವಿ ಅಂದರೆ ಆ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತು ಅದು ತುಂಬ ಕಷ್ಟಪಟ್ಟು ತುಂಬ ದುಃಖದಿಂದ ಅವ್ರನ್ನ ಎತ್ಕೊಂಡು ಹೋಗಿ ಮಣ್ಣು ಮಾಡಿಬಿಡ್ತಾರೆ ಅದೇ ರೀತಿಯಾಗಿ ನಾನು ಇನ್ನೊಂದು ಒಂದು ಕೊನೆಯ ವಿಧ ಹೇಳಬೇಕಾದ್ರೆ ಒಂದು ಮುತ್ತೈದೆ ಸಾವು ಒಂದು ಹೆಣ್ಮಕ್ಕಳಿಗೆ ಮುತ್ತೈದೆ ಸಾವು ಯಾರು ಸತ್ತಿರ್ತಾರೋ ಅವರಿಗೆ ಮೊದಲು ಫಸ್ಟು ಯಾವ ರೀತಿ ಮದುವೆ ಮಾಡಿರ್ತಾರೋ ಒಂದು ಅರಶಿನ ಕುಂಕುಮ ಹಚ್ಚಿ ಒಂದು ಸೀರೆ ಕೊಟ್ಟು ಕೈಗೆ ಬಳೆ ಹಾಕಿ ಮತ್ತೆ ಗಂಡನ ಕೈಯಿಂದ ತಾಳಿ ಕಟ್ಟಿ ಮದುವೆ ಮಾಡಿ ಮದುವೆ ಥರ ಮಾಡಿ ಆ ಮುತ್ತೈದೆ ಸಾವನ್ನು ಕಳಿಸ್ಕೊಡ್ತಾರಲ್ವಾ ಆ ಒಂದು ದುಃಖನೇ ಬೇರೆ ಆ ಒಂದು ಒಂದು ಒಂದು ಸಿಚುವೇಶನ ನಾವು ನೋಡೋಕೆ ಆಗಲ್ಲ ಏಕೆಂದರೆ ಅಷ್ಟು ನೋವಾಗ್ತಾಯಿರುತ್ತೆ ಆ ಸಿಚುವೇಶನ್ ನೋಡೋಕೆ ಅದನ್ನು ಎತ್ಕೊಂಡು ಹೋಗಿ ಬಟ್ ಎಲ್ಲರೂ ಹೇಳ್ತಾರೆ ಮುತ್ತೈದೆ ಸಾವು ಒಂದು ಪವಿತ್ರವಾದದ್ದು ಮುತ್ತೈದೆ ಸಾವು ಹೆಣ್ಣು ಸತ್ತಿದ್ದಾಳೆ ಅಂದರೆ ಅವಳ ಅದೃಷ್ಟವಂತೆ ಅಂತ ಹೇಳ್ತಾರೆ ಬಟ್ ಎಷ್ಟು ಅದೃಷ್ಟವಂತೆನೋ ಅದು ನಮಗೆ ಗೊತ್ತಿಲ್ಲ ತುಂಬ ಕಷ್ಟ ಅನ್ನಿಸ್ತಾಯಿರುತ್ತೆ ಎತ್ಕೊಂಡು ಹೋಗಿ ಅವ್ರನ್ನ ಎತ್ಕೊಂಡು ಹೋಗಿ ಮಣ್ಣು ಮಾಡ್ತಾರೆ ಇಲ್ಲಾಂದ್ರೆ ಸುಡ್ತಾರೆ ಈ ರೀತಿಯಾಗಿ ನಾನು ನಮ್ಮ ಹಳ್ಳಿಯಲ್ಲಿ ನೋಡಿರುವ ಒಂದು ಅಂತ್ಯಕ್ರಿಯೆ ಆ ಒಂದು ವಿಧಗಳಾಗಿವೆ ಅಂತ ಹೇಳ್ತೀನಿ